ಹಾಂ ಗುಡ್ ಮಾರ್ನಿಂಗ್ ಮೇಡಮ್ ನಮಸ್ತೆ ಹೇಳಿ ಹಾಂ ಹೌದು ಹೌದು ಪ್ರಿನ್ಸಿಪಲ್ ಮಾತಾಡ್ತಾಯಿರೋದು ಹೇಳಿ ಹ್ಞೂ ಓಕೆ ಹ್ಞೂ ಓಕೆ ಹಾಂ ನೀವೆಲ್ಲಿಂದ ಇರೋ ಬಂದು ಬಂದು ಬಂದಿರೋದು ನಿಮ್ಮದು ದೊಡ್ಡಬಳ್ಳಾಪುರ ಹಾಂ ಸರಿ ಸರಿ ಹೇಳಿ ಹಾಂ ಮೇಡಮ್ ನಮ್ಮ ಕಾ ನಮ್ಮ ನಮ್ಮ ಕಾಲೇಜಲ್ಲಿ ಕಾಮರ್ಸಿದೆ ಸೈನ್ಸಿದೆ ಕಾಮರ್ಸ್ ಸೈನ್ಸ್ ಅಂತ ಬಂದಾಗ ಅದ್ರಲ್ಲಿ ಮತ್ತು ಕಾಮರ್ಸಲ್ಲಿ ಬೇರೆ ಬೇರೆ ಥರ ಇದೆ ಸೈನ್ಸಲ್ಲಿ ಬೇರೆ ಬೇರೆ ಥರ ಇದೆ ಹಾಂ ನಿಮ್ಮ ಮಗ್ಳಿಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟಿದೆ ಹಾಂ ಸೈನ್ಸಲ್ಲಿ ಪಿ ಸಿ ಎಮ್ ಬಿ ಇದೆ ಪಿ ಸಿ ಎಮ್ ಸಿ ಇದೆ ಪಿ ಸಿ ಎಮ್ ಬಿ ತೊಗೊಂಡರೆ ಅವ್ರು ಫ್ಯೂಚರಲ್ಲಿ ಡಾಕ್ಟರ್ ಓದಂಗಿದ್ರೆ ಪಿ ಸಿ ಎಮ್ ಬಿ ತೊಗೊಬೋದು ಆಂ ಇಲ್ಲ ಇಂಜಿನಿಯರಿಂಗ್ ಮಾಡ್ತಾಳೆ ಅಂದರೆ ಪಿ ಸಿ ಎಮ್ ಸೀಸ್ ತೊಗೊಬೋದು ಹಾಂ ಆಸ್ಟೆಲ್ ಫೆಸಿಲಿಟ್ ಇದೆ ವ್ಯಾನ್ ಫೆಸಿಲಿಟಿ ಇದೆ ಗ್ರೌಂಡ್ ಇದೆ ಫೀಲ್ಡ್ ಇದೆ ಸಂಗೀತ ಹೇಳ್ಕೊಡ್ತಾರೆ ಡ್ಯಾನ್ಸ್ ಇದೆ ಕರಾಟೆ ಇದೆ ಎಲ್ಲ ಇದೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಎಲ್ಲ ತುಂಬಾ ಇದೆ ಮತ್ತು ಎಜುಕೇಷನ್ ಸಹ ತುಂಬ ಚೆನ್ನಾಗಿದೆ ಹಾಂ ಇಲ್ಲೇ ಸ್ಪೆಷಲ್ ಕೋಚಿಂಗ್ ಕೊಡ್ತೀವಿ ಮತ್ತು ಸೈನ್ಸ್ ತೊಗೊಳ್ಳೋದ್ರಿಂದ ಅವ್ರಿಗೆ ನೀಟ್ದು ಜೆ ಇ ಇದು ಸಿ ಇ ಟಿ ಎಲ್ಲ ಕೋಚಿಂಗ್ ಎಲ್ಲ ಕೊಡ್ತೀವಿ ನಮ್ಮ ಕಾಲೇಜಲ್ಲಿ ಓದಿರೋರೆಲ್ಲ ತುಂಬ ಟಾಪಲೆಲ್ಲ ಟಾಪ್ ಕಾಲೇಜಸ್ಸೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಇಂಜಿನಿಯರಿಂಗ್ ಇರ್ಬೋದು ಮೆಡಿಕಲ್ ಇರ್ಬೋದು ನಿಮಗೇ ಎಲ್ಲ ಹೇಳಿದಾರಲ್ವ ನಮ್ಮ ಕಾಲೇಜ್ ಬಗ್ಗೆ ಎಲ್ಲ ಚೆನ್ನಾಗಿದೆ ಅಂತ ಹಾಂ ಇಲ್ಲಿ ತುಂಬ ಚೆನ್ನಾಗಿದೆ ಹಾಂ ಬರುತ್ತೆ ಬರುತ್ತೆ ವ್ಯಾನ್ ಫೆಸಿಲಿಟ್ ಇದೆ ಕೊಡ್ತೀವಿ ಆಂ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಇಲ್ಲಿ ತುಂಬ ಐಜೀನ್ ಇದೆ ಮತ್ತು ತುಂಬ ಎಲ್ದಿ ಫುಡ್ಡೇ ಕೊಡ್ತಿವಿ ನಾವು ಅವ್ರಿಗೆ ಯಾವುದೇ ಥರ ಲೈಕ ಏನು ಅನ್ಕಂಫರ್ಟಬಲ್ ಆಗೋಲ್ಲ ಊಟ ಎಲ್ಲ ಚೆನ್ನಾಗಿದೆ ಇಲ್ಲಿ ಮೇಡಮ್ ನಾವು ಡಿಸ್ಕೌಂಟ್ ಮಾಡ್ತೀವಿ ಬಟ್ ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಂತ ನಮಗೆ ಗೊತ್ತಿಲ್ಲ ನಮ್ದ್ರಲ್ಲಿ ಎಲ್ಲ ಕೋಚಿಂಗ್ ಕೊಡೋದರಿಂದ ಮತ್ತು ಇದು ನಮ್ಮದು ಟಾಪ್ ಕಾಲೇಜಾಗಿದೆ ಪಿ ಯುಗೆಲ್ಲ ಸೊ ಇಲ್ಲೆಲ್ಲ ಎಜುಕೇಷನ್ ಚೆನ್ನಾಗಿರೋದರಿಂದ ಹಾಂ ಎಲ್ಲ ಚೆನ್ನಾಗಿರೋದರಿಂದ ಇಲ್ಲಿ ಫೀಸು ಸ್ವಲ್ಪ ಜಾಸ್ತಿಯೇ ಇದೆ ಆಂ ಡಿಸ್ಕೌಂಟ್ ಮಾಡ್ತೀವಿ ಮಾಡೋಲ್ಲ ಅಂತಲ್ಲ ಮಾಕ್ಸ್ ಒಳ್ಳೆಯ ಒಳ್ಳೆಯ ಮಾಕ್ಸ್ ತೊಗೊಂಡಿದ್ದಾರೆ ನಾವು ಡಿಸ್ಕೌಂಟ್ ಮಾಡಿಕೊಡ್ತೀವಿ ನೀವು ಕಾಲೇಜ್ ಹತ್ರ ಒಂದು ಸಾರಿ ಭೇಟಿ ಮಾಡಬೇಕು ಹಾಂ ಬನ್ನಿ ನೀವು ಕ್ಯಾಂಪಸ್ ನೋಡಿ ನಿಮಗೇ ಗೊತ್ತಾಗುತ್ತೆ ಯಾವ ಥರ ಇದೆ ಏನು ಅಂತ ಅಲ್ಲಿ ಟೀಚರ್ಸು ಮಕ್ಕಳೆಲ್ಲ ಕೇಳಿ ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಬೋದು ಹಾಂ ಸರಿ ಮೇಡಮ್ ನಾಳೆ ಬನ್ನಿ